ನಮಸ್ತೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ಲ ಈ ಟಿ ವಿ ವಿಚಾರದಲ್ಲಿ ನಾವು ಟಿ ವಿ ಟಿ ವಿ ಟಿ ವಿ ಅಂತ ಇದ್ವಿ ನಾವು ಚಿಕ್ಕ ಹುಡುಗರು ನಮಗೂ ಗೊತ್ತಿರಲಿಲ್ಲ ಟಿ ವಿಲೇನಿದೆ ಅನ್ನೋದು ಬಟ್ ನಮ್ಮಪ್ಪ ಟಿ ವಿ ಅಂತ ಒಂದು ತಂದಾಗ ನಮಗೆ ಗೊತ್ತಾಯಿತು ಓ ಟಿ ವಿ ಒಂದು ತುಂಬ ಎಂಟಟೈನ್ಮೆಂಟು ಡಿವೈಸ್ ನಮಗೆ ಅದನ್ನು ತ ಹೇಗೆ ಯೂಸ್ ಮಾಡ್ಕೊತೀವಿ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ ಅಂತ ನಾವು ಅಂದ್ಕೊಂಡ್ವಿ ನ್ಯೂಸ್ ನೋಡ್ತೀವಿ ಇಲ್ಲಾಂದ್ರೆ ಒಳ್ಳೊಳ್ಳೆ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬರುತ್ತೆ ನಮಗೆ ರಿಲೆಟೆಡ್ ಟು ನಮ್ಮ ಸ್ಕೂಲ್ಗೆ ಅದಕ್ಕೆ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಅದರಲ್ಲಿ ಬರೀ ಕಾರ್ಟೂನ್ ನೆಟ್ವರ್ಕಂತೆ ಅದಂತೆ ಇದಂತೆ ಮೂವೀಸಂತೆ ಅಂದ್ಕೊಂಡು ನಾವು ಬರೀ ಅದನ್ನೇ ನೋಡ್ಕೊಂಡು ಕೂತ್ಕೊತಾಯಿದ್ವಿ ಬಟ್ ನಾವು ಈಗಿನ ಕಾ ಜನ್ರೇಷನ್ ಹುಡುಗರಿಗೆ ಹೇಳೋದೇನೆಂದ್ರೆ ದಯವಿಟ್ಟು ಆದಷ್ಟು ಟಿ ವಿನ ಸ್ವಲ್ಪ ಕಮ್ಮಿ ಮಾಡಿ ಟಿ ವಿ ಕಮ್ಮಿ ಮಾಡಲಿಲ್ಲ ಅಂದರೆ ಭವಿಷ್ಯ ರೂಪಿಸ್ಕೊಳ್ಳೋಕ್ಕಾಗಲ್ಲ ನಾವು ಸುಮ್ಮನೆ ಟಿ ವಿ ನೋಡ್ತಾಯಿರ್ತೀವಿ ನೋಡ್ತಾಯಿರ್ತೀವಿ ನೋಡ್ತಾಯಿರ್ತೀವಿ ಅಂತ ಸುಮ್ಮನೆ ಕಾಲಹರಣ ಮಾಡ್ತೀವೆ ಹೊರತು ಅದರಿಂದ ಏನೂ ಉಪಯೋಗ ಇಲ್ಲ ನಾವು ಯಾವುದೋ ನ್ಯೂಸ್ ಚಾನೆಲ್ ಓಪನ್ ಮಾಡ್ಕೊತೀವಿ ನ್ಯೂಸ್ ನೋಡೋಣ ಅಂದ್ಕೋತೀವಿ ಅದ್ರಲ್ಲಿ ಬರೀ ಜಾಹಿರಾತುಗಳೇ ಒಂದು ಒನ್ ಅವರ್ ಎರಡು ಅವರ್ ಕೊಡ್ತಾರೆ ನಮಗೆ ಇಂಪಾರ್ಟೆಂಟ್ ನ್ಯೂಸ್ ಅಂತ ನಾವು ಅಂದ್ಕೋತೀವಿ ಆ ಇಂಪಾರ್ಟೆಂಟ್ ನ್ಯೂಸ್ ಯಾವುದೂ ಇರೋದಿಲ್ಲ ರಿಲೆಟೆಡ್ ಟು ಬರೀ ರಾಜಕೀಯ ರಾಜಕೀಯ ರಾಜಕೀಯವೇ ಇರುತ್ತೆ ಆ ರಾಜಕೀಯ ತೊಗೊಂಡ್ರು ಸಮೇತ ಅದರಲ್ಲಿ ಒಳ್ಳೇದಾದ್ರೂ ಇರುತ್ತಾ ಅಂತ ನೋಡಿದ್ರೆ ಅದರಲ್ಲಿ ಎಂಬತ್ತು ಶೇಕಡ ಬರೀ ಎಲ್ಲದೂನು ಅವರ ಹಾಗಾದ್ರು ಇವರು ಹೀಗಾದ್ರು ಇವರು ಹಾಳು ಮಾಡಿದ್ರು ಅವರು ಹಾಳು ಮಾಡಿದ್ರು ದೇಶ ಪತನ ಮಾಡ್ತಿದ್ದಾರೆ ಸರ್ಕಾರ ಪತನ ಮಾಡ್ತಿದ್ದಾರೆ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅಂತ ಅದನ್ನೇ ಸಮೇತ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಬರೀ ಅದೊಂದನ್ನೇ ಹೇಳ್ತಾಯಿರ್ತಾರೆ ಹೊರತು ಮ ಮಕ್ಕಳಿಗೆ ಮಾಹಿತಿಯಾಗಿರೋವಂಥದ್ದು ಜ ಸಾಮಾನ್ಯ ಜ್ಞಾನವೇ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಳ್ಳೆಯದು ಉಪಯುಕ್ತವಾದದ್ದು ಮಕ್ಕಳಿಗೆ ಯಾವ್ದಾದ್ರು ತೋರಿಸೋಣ ಅಂತ ಯಾರು ಮಾಡ್ತಾಯಿಲ್ಲ ಎಲ್ಲದರ ಸಮೇತವೂ ಒಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದಾರೆ ಟಿ ವಿ ಡಿವೈಸ್ನ ಏನು ಮಾಡ್ತಾರೆ ಟಿ ವಿ ಈಗ ನಾವು ಯಾವುದೋ ಒಂದು ಎಕ್ಸಾಂಪಲ್ಲಿಗೆ ಅಂತ ತೊಗೊಂಡ್ರೆ ಒಂದು ಜಾಹೀರಾತು ಅಂತ ಕೊಡ್ತಾರೆ ಹತ್ತತ್ತು ನಿಮಿಷಕ್ಕೆ ಒಂದ್ಸರ್ತಿ ಅದೇ ಜಾಹೀರಾತನ್ನ ಹಾಕ್ಕೊಂಡು ರುಬ್ತಾಯಿರ್ತಾರೆ ಟಿ ವಿಯಲ್ಲಿ ಇನ್ಫಾರ್ಮೇಶನ್ನು ಒಳ್ಳೆಯದು ಬರುತ್ತೆ ಅಂತ ನಾವು ಹಾಕ್ಕೊಂಡ್ರೆ ಅವರು ಬರೀ ಜಾಹೀರಾತು ಕೊಟ್ಟು ಕೊಟ್ಟು ಕೊಟ್ಟು ಅದೇ ನಮ್ಮ ಮನಸಲ್ಲಿ ಮೂಡಿ ಏನಾಗುತ್ತೆ ನಾವು ಅದನ್ನು ಕೊಂಡ್ಕೋಬೇಕು ಅದರ ಅದನ್ನು ನಾವು ಉಪಯೋಗಿಸ್ಬೇಕು ಅನ್ನೋ ಮನಸ್ಥಿತಿಗೆ ನಾವು ಹೋಗ್ತೇವೆ ಹೊರತು ನಮ್ಮ ಮನೆಯಲ್ಲೇನು ಕಷ್ಟ ಇದೆ ನಮ್ಮಪ್ಪ ನಮ್ಮಮ್ಮನಿಗೇನು ಕಷ್ಟ ಇದೆ ಆ ಕಷ್ಟಕ್ಕೋಸ್ಕರ ನಾವು ಅದನ್ನೇನಾದ್ರೂ ಮಾಡ್ಬೇಕಲ್ಲ ಅಂತ ಬರೋದಿಲ್ಲ ಹೇ ಅದು ನೋಡಿದ್ನಲ್ವಾ ನಾನು ಟಿ ವಿಲಿ ಅದು ನಾನು ತೊಗೋಬೇಕು ತೊಗೋಬೇಕು ತೊಗೋಬೇಕು ಅನ್ನೋ ಮನಸ್ಸಿರುತ್ತೆ ಹೊರತು ಹೇ ಇಲ್ಲ ಬಿಡು ನಮ್ಮಪ್ಪಂಗೆ ಅಷ್ಟು ಕಷ್ಟ ಇದೆ ನಮ್ಮಮ್ಮಂಗೆ ಅಷ್ಟು ಕಷ್ಟ ಇದೆ ಅಂತ ಯಾರು ಏನೂ ಯೋಚಿಸೋದಿಲ್ಲ ಈಗಿನ ಕಾಲದ ಮಕ್ಕಳಿಗೆ ಟಿ ವಿ ಒಂದಿದ್ರೆ ಆಗೋಯ್ತು ಟಿ ವಿ ಒಂದಿದ್ರೆ ಊಟ ಬೇಡ ನಿದ್ದೆ ಬೇಡ ಏನು ಬೇಡ ರಾತ್ರೋ ರಾತ್ರಿ ಹಾಕೋತಾರೆ ಒಳ್ಳೊಳ್ಳೆ ಯಾವುದಾದ್ರು ಒಳ್ಳೊಳ್ಳೆ ಸೀರಿಯಲ್ಸ್ ಅಂತಾರೇ ಅದಕ್ಕು ಕುತ್ಕೋಬಿಡ್ತಾರೆ ನೈಟೆಲ್ಲ ಮಹಾಸಂಚಿಕೆ ಅಂತ ಯಾವುದೋ ಬಿಡ್ತಾರೆ ಅದಕ್ಕು ಕುತ್ಕೋಬಿಡ್ತಾರೆ ಹೆಣ್ಮಕ್ಳು ಕೂತ್ಕೊಂಡವ್ರ ಸಮೇತ ಮಾರ್ಕೆಟ್ಗೂ ಹೋಗಲ್ಲ ಊಟಕ್ಕೂ ಹೋಗಲ್ಲ ಏನು ಹೋಗಲ್ಲ ಬೇಕಾದ್ರೆ ನೀವು ಬೆಳಗ್ಗೆ ಆರು ಗಂಟೆಗೆ ಎಲ್ಲರ ಮನೇಲು ಮೊದಲು ಸುಪ್ರಭಾತ ಹಾಕ್ತಿದ್ರು ಈಗ ಹೋಗಿ ನೋಡೋಗ್ತೀವಂದರೆ ಬರೀ ಸೀರಿಯಲ್ಗಳು ಹಾಕ್ಕೊಂಡು ಕುತ್ಕೊಂಡಿರ್ತಾರೆ ಏನೇ ನಿನ್ನೆ ಏನಾಯ್ತು ಮೊನ್ನೆ ಏನಾಯ್ತು ಅಂತ ಹೇಳ್ಬಿಟ್ಟು ಅದು ಮುಗಿದ್ಮೇಲೆ ಸೀರಿಯಲ್ ಮುಗಿದ್ಮೇಲೆ ಫೋನ್ ಮಾಡ್ಕೊಂಡು ಏ ನಾನು ಅದನ್ನು ನೋಡಿದೆ ಕಣೆ ಆ ಸಂಚಿಕೆ ನೋಡಿದೆ ಅದ್ರಲ್ಲಿ ಹಾಗೆ ಬಂತು ಈ ಸಂಚಿಕೆ ನೋಡಿದೆ ಇದ್ರಲ್ಲಿ ಹೀಗೆ ಬಂತು ಪಾಪ ಅವನು ಹಾಗೆ ಮಾಡ್ಬಾರ್ದಿತ್ತು ಈಗ ಇವನು ಹೀಗೆ ಮಾಡ್ಬಿಟ್ಟ ಇದು ತಪ್ಪು ಅವರು ಮಾಡಿದ್ದು ಅಂಥೇಳ್ಬಿಟ್ಟು ಬರೀ ಸೀರಿಯಲ್ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ಹೊರತು ಹೆಣ್ಮಕ್ಳು ನನ್ನ ಮಗ ಹೀಗೆ ಓದ್ತಿದ್ದಾನೆ ನನ್ನ ಮಗಂಗೆ ಹೀಗಾಗಿದೆ ಏನು ಮಾಡ್ಬೇಕು ಅನ್ನೋದು ಸೊಲ್ಯೂಷನ್ಸಿಗಂತು ಯಾರು ಏನು ಕಾಲ್ ಮಾಡೋದಿಲ್ಲ ಆ ಥರ ಆಗ್ಬಿಟ್ಟಿದೆ ಮನೆಯಲ್ಲಿ ಊಟ ತಿಂಡಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಗಂಡ ಮಕ್ಕಳಿಗೆ ಕರೆಕ್ಟಾಗಿ ಊಟ ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಊಟ ಬಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇವರ ಸೀರಿಯಲ್ಗಳ ಸೀರಿಯಲ್ಗಳಿಗೆ ಅಡಿಕ್ಟಾಗ್ಬಿಟ್ಟು ಸೀರ್ಯನ್ ನನಗೆ ಸೀರಿಯಲ್ಲೇ ಬೇಕು ಅಂತ ಹೋಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಮನೆಗೆ ಮನೆ ಮನಸ್ಥಿತಿ ಯಾವುದನ್ನೂ ಅವರು ಅರ್ಥ ಮಾಡ್ಕೋಳಲ್ಲ ಆ ಥರ ಕ್ಲಿಷ್ಟಕರ ಪರಿಸ್ಥಿತಿಗೆ ಈಗ ಬಂದ್ಬಿಟ್ಟಿದ್ದಾರೆ ಆದ್ರೂನು ಮನೆಯಲ್ಲಿ ನಾವು ಕೊಡೋ ದುಡ್ಡು ಯಾವ್ದಕ್ಕಾದ್ರೂ ಒಂದು ಒಳ್ಳೆಯದಕ್ಕೆ ಆಗ್ಬೇಕು ಅಂತ ನಾವು ಅಂದ್ಕೋತೀವಿ ಬಟ್ ಟಿ ವಿಗೆ ಅಂಥೇಳ್ಬಿಟ್ಟು ಇಷ್ಟು ಅಂತ ಅಷ್ಟು ಅಂತ ರೀಚಾರ್ಜ್ ಮಾಡ್ತೀವಿ ಬಟ್ ಅದರಲ್ಲಿ ಇವು ಬರೀ ಮಕ್ಕಳು ನೋಡಿದ್ರೆ ಕಾರ್ಟೂನ್ ನೆಟ್ವರ್ಕು ಅಂತಾರೇ ಹೆಣ್ಮಕ್ಳು ನೋಡಿದ್ರೆ ಸೀರಿಯಲ್ಲು ಅಂತಾರೇ ಅದ್ಬಿಟ್ರೆ ವಯಸ್ಸಾದವ್ರು ನೋಡಿದ್ರೆ ಏ ಇಲ್ಲ ನನಗೆ ಆ ಟಿ ವಿ ಬೇಕು ಈ ಟಿ ವಿ ಬೇಕು ಭಕ್ತಿ ಟಿ ವಿ ಬೇಕು ಅಂತ ಕೂತ್ಕೋತಾರೆ ಬಟ್ ನಮಗೆ ಅಂತ ಹೇಳ್ಬಿಟ್ಟು ನಮಗೆ ಅಂತ ಒಂದು ಸಮಯ ಬೇಕು ಅಂತ ಹೇಳ್ಬಿಟ್ಟು ಟಿ ವಿ ರಿಮೋಟ್ ಹಿಡ್ಕೊಳ್ಳೋಣ ಅಂತಂದ್ರೆ ಯಾರು ನಮಗೆ ಕೊಡೋದಿಲ್ಲ ಆ ಥರ ಪರಿಸ್ಥಿತಿಗೆ ನಾವು ಬಂದಿರ್ತೀವಿ ಬಟ್ ಟಿ ವಿ ನೋಡೋದ್ರಿಂದ ಒಳ್ಳೆಯದು ಇದೆ ಕೆಟ್ಟದಂದ್ರೆ ಬಹಳ ಕೆಟ್ಟದು ಇದೆ ಯಾಕೆಂದ್ರೆ ಸಂಸಾರಗಳು ತುಂಬ ಒಡೆದೇ ಹೋಗ್ಬಿಟ್ಟಿದೆ ಏನಾದ್ರೂ ನೀ ಟಿ ವಿ ರೀಚಾರ್ಜ್ ಮಾಡ್ಸಿಲ್ಲಾಂದ್ರೆ ಮನೆಗೆ ಬರ್ಬೇಡ ಅಂತಾರೇ ಹೆಣ್ಮಕ್ಳು ಯಾಕೆಂದ್ರೆ ಅಷ್ಟು ಅಡಿಕ್ಷನ್ನು ಟಿ ವಿ ಬಗ್ಗೆ ತುಂಬ ತೊಗೊಂಬಿಟ್ಟಿದ್ದಾರೆ ಹೆಣ್ಮಕ್ಳು ಎಂತೆಂಥ ಸೀರಿಯಲ್ಸು ಸೀರೀಸ್ಗೋಸ್ಕರ ತುಂಬ ಜನರೂ ಅಡಿಕ್ಟಾಗ್ಬಿಟ್ಟಿದ್ದಾರೆ ಬಟ್ ಅದನ್ನು ನಾವು ತಪ್ಪಿಸ್ಬೇಕು ಅಂದರೆ ಆದಷ್ಟು ಟಿ ವಿಗಳನ್ನು ಬಳಸೋದು ಕಮ್ಮಿ ಮಾಡ್ಬೇಕು ಟಿ ವಿ ಬಳ್ಸದು ಕಮ್ಮಿ ಮಾಡೋದ್ರಿಂದ ಏನಾಗತ್ತೆ ಜೊತೆಗೆ ಸಂಪರ್ಕ ಬೆಳೆಯುತ್ತೆ ಒಬ್ರಲ್ಲ ಒಬ್ರು ಮನೆಯಲ್ಲಿ ಕೂತ್ಕೊಂಡು ನಂದು ಹೀಗಲ್ಲ ಹೀಗೆ ಅಂತ ಮಾತಾಡೋವಂಥ ಒಂದು ಸಮಯ ಸಂದರ್ಭನ ರೂಢಿಸ್ಕೋತಾರೆ ಕಲ್ಪಿಸ್ಕೋತಾರೆ ಹಾಗಾಗಿ ಟಿ ವಿನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನಾವನ್ಸ್ ನಮಗನ್ಸುತ್ತೆ ಪರಿವಾರದಲ್ಲಿ ಎಲ್ಲರೂ ಒಟ್ಟು ಕುಟುಂಬದಲ್ಲಿ ಇದ್ದೋರು ಕೂತು ಮಾತಾಡ್ಬೇಕು ಅನ್ನೋದು ಮೊದಲು ಕಾಲದಲ್ಲಿತ್ತು ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇರ್ತಾಯಿದ್ರು ಅವರ ಜೊತೆ ನಾವು ಮಾತಾಡ್ತಾಯಿದ್ವಿ ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾಯಿದ್ರು ಈಗ ನಾನು ಸಣ್ಣವನಿದ್ದಾಗ ಈ ಥರ ಇದ್ದೆ ಸಣ್ಣವರಿದ್ದಾಗ ಈ ಥರ ಮಾಡ್ತಾಯಿದ್ವಿ ಸಣ್ಣವ್ರಿದ್ದಾಗ ನಾವು ಹೊಲಕ್ಕೆ ಹೋಗ್ತಾಯಿದ್ವಿ ಸಣ್ಣವರಿದ್ದಾಗ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದು ಆ ಕೆಲಸ ಮಾಡ್ತಿದ್ವಿ ಆರು ಗಂಟೆಗೆದ್ದು ಆ ಕೆಲಸಕ್ಕೆ ಹೋಗ್ತಾಯಿದ್ವಿ ಒಂಬತ್ತು ಗಂಟೆ ಹೊಲ ಉಳ್ತಾಯಿದ್ವಿ ನಾವು ಮಳೆ ಮಳೆ ಬರ್ತಿತ್ತು ಅಂದರೆ ಹೇಗೆ ಬರ್ತಾಯಿತ್ತು ಯಾವ ಥರ ಬರ್ತಾಯಿತ್ತು ನಾವು ಹೇಗೆ ನೋಡ್ತಾಯಿದ್ವಿ ಸಮಯ ಹೇಗೆ ಹೇಗೆ ಕಳಿತಾಯಿದ್ವಿ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು ಬಟ್ ಈಗ ವಯ್ಸಾದವರು ಇಲ್ಲ ವಯ್ಸಾದವರು ಸಮೇತನೂ ಸೀರಿಯಲ್ಲೂ ಕುತ್ಕೋಬಿಟ್ಟಿದಾರೆ ಹೇ ಇಲ್ಲ ಅವನು ಹಾಗಾಗ್ಬಿಟ್ಟಿದೆ ಇವನು ಹಾಗಾಗ್ಬಿಟ್ಟಿದೆ ಅಂತ ಮೊದಲಾದ್ರೆ ವಯಸ್ಸಾದವರು ತೀರ್ಥಸ್ಥಳಕ್ಕೆ ಹೋಗ್ಬರೋಣ ಅಂತಿದ್ರು ಏ ಯಾವ ತೀರ್ಥ ಸ್ಥಳಕ್ಕೆ ಹೋಗ್ತ್ಯಾ ಸ್ವಾಮಿ ಈಗ ಟಿ ವಿಯಿದೆ ಟಿ ವಿಲೇ ನೋಡ್ಕೊಂಡು ಇಲ್ಲೇ ಕೈ ಮುಗಿದ್ಬಿಡು ಅಲ್ಲಿಗೆಲ್ಲ ಏನಕ್ಕೆ ಹೋಗೋದು ಅಂಥೇಳ್ಬಿಟ್ಟು ಬರೀ ಟಿ ವಿ ನೋಡ್ಕೊಂಡು ಟಿ ವಿಲೇ ಅಡಿಕ್ಷನ್ ಆಗಿದ್ದಾರೆ ಹೊರತು ನಾವು ಹೊರಗಡೆ ಹೋಗೋಣ ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಣ ಏನಾದ್ರೂ ಒಂದು ಸಾಧನೆ ಮಾಡೋಣ ಅನ್ನೋ ಹಾದಿಯಲ್ಲಿ ಯಾರು ಇಲ್ಲ ನಾವು ಮಾತೆತ್ತಿದ್ರೆ ಅಮ್ಮ ನಾನು ಟಿ ವಿ ನೋಡ್ಬೇಕಮ್ಮ ಹತ್ತು ನಿಮಿಷ ಟಿ ವಿ ನೋಡ್ಬಿಡ್ತೀನಮ್ಮ ಆಮೇಲೆ ಟೆಸ್ಟಿಗೆ ಓದ್ಕೊತೀನಮ್ಮ ಅಂತ ಹೇಳ್ತಾರೆ ಮಕ್ಕಳು ಆದರೆ ಟೆಸ್ಟ್ಗೆ ಓದ್ಕೊಳ್ಳೋದಿಲ್ಲ ಅಮ್ಮ ಇನ್ನು ಹತ್ತು ನಿಮಿಷ ಅಮ್ಮ ಅಮ್ಮ ಇನ್ನು ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ಅರ್ಧ ದಿನ ಹಾಳು ಮಾಡ್ಬಿಡ್ತಾರೆ ಭಾನುವಾರ ಶನಿವಾರ ಬಂದರೆ ಅಮ್ಮಂದ್ರಿಗೆ ಯಾಕಾದ್ರೂ ಬಂತಪ್ಪಾ ಹೇಗಪ್ಪಾ ಮಾಡೋದು ಇವರು ಬರೀ ಟಿ ವಿ ಮುಂದೆ ಕುತ್ಕೋತಾನೆ ನಮ್ಮಗ ಏನು ಓದೋದಿಲ್ಲ ಸ್ಕೂಲಲ್ಲಿ ಟೀಚರ್ ನೋಡಿದ್ರೆ ನಮ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತೆ ನಾವೋಗಿ ಟೀಚರಿಗೆ ಕಂಪ್ಲೇಂಟ್ ಮಾಡಿದ್ರೆ ಏನು ಹೇಳ್ತಾರೆ ಇಲ್ಲ ನಿಮ್ಮಗ ಏನು ಓದ್ತಾಯಿಲ್ಲ ಅಂತ ಹೇಳ್ತಾರೆ ಟೀಚರ್ಗಳು ಹೇಳೋದು ಪಾಪ ಅವನು ಓದ್ತಿಲ್ಲಾಂತ ಅವ್ರಿಗಷ್ಟೇ ಗೊತ್ತು ಬಟ್ ನಮಗೆಲ್ಲ ಗೊತ್ತಿರುತ್ತೆ ಅವರು ಏನೇನು ಮಾಡ್ತಿದ್ದಾರೆ ಏನೇನು ಮಾಡ್ತಿಲ್ಲಾ ಅಂಥೇಳಿ ನಾವು ಸುಮ್ಮನೆ ಟೀಚರ್ಗಳ ಮೇಲೆ ಏ ಅವರು ಸರಿಯಾಗಿ ಹೇಳ್ಕೊಡೋಲ್ಲಾ ಸರಿ ಹಂಗೆ ಮಾಡೋಲ್ಲ ಹಿಂಗೆ ಮಾಡೋಲ್ಲ ಅಂತ ಮಾತಾಡ್ತೀವಿ ಬಟ್ ಟೀಚರ್ದೆ ಬೇರೆ ಇರುತ್ತೆ ಅವರು ಹೇಳ್ಕೊಡೋವಷ್ಟು ಹೇಳ್ಕೊಟ್ಟಿರ್ತಾರೆ ಬಟ್ ನಮ್ಮ ಮಕ್ಕಳು ಅದನ್ನು ಫಾಲೋ ಅಪ್ ಮಾಡ್ಬೇಕು ಫಾಲೋ ಅಪ್ ಮಾಡೋದ್ಬಿಟ್ಟು ಬರೀ ಟಿ ವಿ ನೋಡ್ತಿದ್ರೆ ಎಲ್ಲಿಂದ ಸಾಧ್ಯ ಓದೋದಿಕ್ಕೆ ಆಗಲಿ ಭವಿಷ್ಯ ರೂಪಿಸ್ಕೊಳ್ಳೋಕ್ಕಾಗ್ಲಿ ಹಾಗಾಗ್ಬಿಟ್ಟು ಟಿ ವಿನ ಆದಷ್ಟು ಮನೆಯಲ್ಲಿ ಅಮ್ಮಂದಿರೇ ಆಗಲಿ ಅಪ್ಪಂದಿರೇ ಆಗಲಿ ಟಿ ವಿಗಳನ್ನ ಉಪಯೋಗನ ಅವರು ಕಮ್ಮಿ ಮಾಡ್ಬೇಕು ಮತ್ತೆ ಮಕ್ಕಳಿಗೂ ಕಮ್ಮಿ ಮಾಡಿಸ್ಬೇಕು ಯಾವುದಾದ್ರು ಒಂದು ಒಳ್ಳೆದೇನಾರಿತ್ತು ಯಾವ್ದಾದ್ರೂ ಒಳ್ಳೆಯ ಕ್ಲಾಸಸ್ಸು ಒಳ್ಳೆಯ ಟ ಎಂಟರ್ಟೈನ್ಮೆಂಟಿತ್ತು ಅದನ್ನು ಮಾತ್ರ ಮಕ್ಕಳಿಗೆ ತೋರಿಸ್ಬೇಕು ಆ ಟಾಸ್ಕ್ಗಳಿಗೆ ಮಾತ್ರ ಅವರನ್ನು ಅದಕ್ಕೆ ಪ್ರಚೋದನೆ ಮಾಡ್ಬೇಕು ಅದು ಬಿಟ್ಬಿಟ್ಟು ಏ ಇರೋ ಒಂದು ನಿಮಿಷ ಇರೋ ನಾನು ಈ ಸೀರಿಯಲ್ ನೋಡ್ಬಿಡ್ತೀನಿ ಈ ಸೀರಿಯಲ್ ಆದ್ಮೇಲೆ ನಾನು ಅದನ್ನು ಮಾಡ್ಕೊಡ್ತೀನಿ ಇದನ್ನು ಮಾಡ್ಕೊಡ್ತೀನಿ ಅಪ್ಪಾಜಿಗೆ ಹೇಳ್ಬೇಡ ಈ ಸೀರಿಯಲ್ ನೋಡ್ತಿದ್ದೀನಿ ನಾನು ಇದಾದ್ಮೇಲೆ ನಾನು ಮತ್ತೆ ಮಾಡ್ಕೊಡ್ತೀನಿ ಆವಾಗ ಊಟ ಮಾಡ್ಕೊಡ್ತೀನಿ ಇವಾಗ ಊಟ ಮಾಡ್ಕೊಡ್ತೀನಿ ಅಂತ ಬರೀ ಹಾಗೆ ಕಾಲ ತಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಏ ಇಲ್ಲಪ್ಪಾ ನಾನು ಮಾಡ್ಕೊಡ್ತೀನಿ ಎರಡು ನಿಮಿಷ ಇರು ನಾನು ಈಗ್ಲೇ ಮಾಡ್ಕೊಟ್ಬಿಡ್ತೀನಿ ಸೀರಿಯಲ್ ಇದ್ದಿದ್ದೆ ಟಿ ವಿ ಆಫ್ ಮಾಡು ಒಂದು ನಿಮಿಷ ನಾನು ಮಾಡ್ಕೊಡ್ತೀನಿ ನಾನು ನೆಕ್ಸ್ಟ್ ಯಾವಾಗ್ಲಾದ್ರೂ ನೋಡ್ಕೋತೀನಿ ಅನ್ನೋ ಮನಸ್ಥಿತೀಲಿ ಯಾರು ಇರಲ್ಲ ಆ ಥರ ಪರಿಸ್ಥಿತಿ ಈಗಾಗ್ಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ರಾತ್ರಿ ಮಲ್ಕೋಬೇಕಾದ್ರೂ ಸಮೇತ ಇಲ್ಲ ಈ ಸೀರಿಯಲ್ ಹತ್ತು ನಿಮಿಷ ಇದೆ ಅದನ್ನು ನೋಡ್ಬಿಟ್ಟು ಮಲಗೋಣ ಅಂತ ಹನ್ನೆರಡು ಒಂದು ಗಂಟೆ ಆದರೂ ಮಲಗೋಲ್ಲ ಆ ಥರ ಮಾಡ್ಕೊಂಡು ನಿದ್ರೆನೂ ಹಾಳು ಮಾಡ್ಕೋತಾರೆ ಸಂಸಾರನು ಹಾಳು ಮಾಡ್ಕೋತಾಯಿದ್ದಾರೆ ನೀವು ಆದಷ್ಟು ನಾವು ಹೇಳ್ತಾಯಿದ್ದೀವಿ ತುಂಬ ಥರದ ಟಿ ವಿಗಳು ಬರ್ತಾಯಿದೆ ಆ್ಯಂಡ್ರಾಯ್ಡ್ ಟಿ ವಿ ಬರ್ತಾಯಿದೆ ರೆಗ್ಯುಲರ್ ಟಿ ವಿ ಬರ್ತಾಯಿದೆ ಮೊದಲಿನ ಕಾಲದಲ್ಲಿ ಡಿ ಡಿ ಒನ್ ಅಂತ ಬರ್ತಾಯಿತ್ತು ಡಿ ಡಿ ಒನ್ನಲ್ಲಿ ಬಹಳ ಉಪಯುಕ್ತ ಮಾಹಿತಿಗಳು ಬರ್ತಾಯಿತ್ತು ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾಯಿತ್ತು ಅಂತಾರೇ ಬಟ್ ಉಪಯುಕ್ತ ಮಾಹಿತಿಗಳನ್ನ ಎಷ್ಟು ನೋಡ್ತಿದ್ರೋ ಅದಕ್ಕಿಂತ ಹೆಚ್ಚಾಗಿ ಸೀರಿಯಲ್ಸ್ಗಳನ್ನ ನೋಡಿ ನೋಡಿ ಹಾಳಾಗ್ತಿದ್ರು ನಾವು ಆದ್ದರಿಂದ ಹೇಳೋದು ಆದಷ್ಟು ಟಿ ವಿನ ಕಮ್ಮಿ ಮಾಡಿ ಜನ ಸಂಪರ್ಕನ ಬೆಳೆಸ್ಕೊಳ್ಳಿ ಸಾಮಾನ್ಯ ಜ್ಞಾನನ ಬೆಳೆಸ್ಕೊಳ್ಳಿ ಯಾರು ಏನು ಅಂತ ಒಂದು ಅಳತೇನ ತೊಗೊಳಿ ನೀವೇನು ನೀವು ಪ್ರಪಂಚದಲ್ಲಿ ಎಲ್ಲಿದ್ದೀರಾ ನೀವು ಯಾವ ಥರ ಇದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಟಿ ವಿ ನೋಡಿದ ತಕ್ಷಣ ಎಲ್ಲ ಬರುತ್ತೆ ಅನ್ನೋದು ಸುಳ್ಳು ಟಿ ವಿ ನೋಡಿದ್ರೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಒಂದು ಹತ್ತು ನಿಮಿಷ ಬರುತ್ತೆ ಇಪ್ಪತ್ತು ನಿಮಿಷ ಬರುತ್ತೆ ಅದರಲ್ಲಿ ಎಷ್ಟು ಉಪಯೋಗಕ್ಕೆ ತರುತ್ತೋ ಅದನ್ನ ತೊಗೋಬೇಕು ಅದು ಬಿಟ್ಟು ಸಮಯ ಹಾಳು ಮಾಡೋದಕ್ಕೆ ನಾನು ಆ ಚಾನಲ್ ಹಾಕ್ಕೊಂಡ್ನಪ್ಪಾ ಈ ಚಾನಲ್ ಹಾಕ್ಕೊಂಡ್ನಪ್ಪಾ ಆ ಸೀರಿಯಲ್ ನೋಡಿದ್ನಪ್ಪಾ ಈ ಸೀರಿಯಲ್ ನೋಡಿದ್ನಪ್ಪಾ ಅವೆಲ್ಲ ಬೇಡ ತುಂಬ ಥರದ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ತೋರ್ಪಡಿಸೋದಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಮಾಡ್ಕೊಂಡಿರ್ತಾರೆ ಅಂಥದನ್ನು ಮಕ್ಕಳಿಗೆ ತೋರಿಸಿ ಅದನ್ನು ಹುರಿದುಂಬಿಸ್ಬೇಕೇ ಹೊರತು ನೀನು ಈ ಥರ ಬರಬೇಕು ಟಿ ವಿಲಿ ನೀನು ಈ ಥರ ಒಳ್ಳೆಯವನಾಗ್ಬೇಕು ನೀನು ಈ ಥರ ಒಳ್ಳೆಯ ಪ್ರಜೆ ಆಗ್ಬೇಕು ಅಂಥೇಳ್ಬಿಟ್ಟು ಅದನ್ನು ಮಕ್ಕಳಿಗೆ ತಲೆಗೆ ತುಂಬಿದ್ರೆ ಅವರು ಉದ್ಧಾರ ಅದ್ಬಿಟ್ಬಿಟ್ಟು ಅವರಿಷ್ಟಕ್ಕೆ ಯಾವುದೋ ಕಾರ್ಟೂನ್ ನೆಟ್ವರ್ಕ್ ಹಾಕ್ಕೊಟ್ಟೆ ಅದ್ಬಿಟ್ಬಿಟ್ಟು ಏ ಯಾವುದೋ ಇಂಗ್ಲೀಷ್ ಮೂವಿ ಬಂದಿದ್ಯಂತೆ ಅದನ್ನು ಹಾಕ್ಕೊಟ್ಟೆ ಇಲ್ಲ ಕನ್ನಡ ಮೂವಿ ಮೊನ್ನೆ ಬಂದಿದ್ದಿದು ಇವತ್ತು ಬಂದಿದ್ಯಂತೆ ಈ ಸಂಡೆ ನೋಡ್ಬಿಡೋಣಂತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕೂರಿಸ್ಕೊಂಡು ಬರೀ ಅದನ್ನೇ ಮಾಡ್ತಿದ್ರೆ ಯಾವ ಮಕ್ಕಳೇ ಆಗಲಿ ಒಳ್ಳೆಯದಾಗಿ ಒಳ್ಳೆಯ ದಾರಿಲಿ ಹೋಗೋದು ಏಕೆ ಹೇಗೆ ಸಾಧ್ಯ ಆಗತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಪೋಷಕರಾದಂಥವ್ರು ಅದನ್ನು ತಲೇಲಿಟ್ಕೊಂಡು ಮನದಟ್ಟು ಮಾಡ್ಕೊಂಡು ಆಮೇಲೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯನ ಕೊಡಬೇಕು ಅದ್ಬಿಟ್ಬಿಟ್ಟು ಇಲ್ಲ ತಾಳೊಂದ್ನಿಮಿಷ ಅದು ಆಮೇಲೆ ಇದು ಆ ಮೂವಿ ಇಲ್ಲ ಇಲ್ಲ ಇಲ್ಲ ಆ ಚಲನಚಿತ್ರ ಚೆನ್ನಾಗಿತ್ತು ನಾನು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ ತಾಳು ಇವತ್ತು ನೋಡೋಣ ಅಂತ ಇವತ್ತು ನೋಡಲೇಬೇಕು ನಾನು ಅಂಥೇಳ್ಬಿಟ್ಟು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅದರ ಬಗ್ಗೆಯೇ ಹೋದರೆ ಅದರ ಬಗ್ಗೆಯೇ ಅವರು ಮಾತ ಮಾತಾಡ್ತಾಯಿದ್ರೆ ಬೇರೇದಕ್ಕೆ ಸಮಯ ಇರೋದಿಲ್ಲ ಹಾಗಾಗಿ ಸಮಯವನ್ನು ಉಪಯೋಗ ಮಾಡ್ಕೊಬೇಕೇ ಹೊರತು ಆ ಟಿ ವಿ ನೋಡಿ ಟಿ ವಿಯಿಂದ ಆಗಿರೋದನ್ನು ಕಾಮೆಂಟ್ಸ್ ಮಾಡ್ಕೊಂಡು ಅದರಿಂದ ದುರುಪಯೋಗ ಮಾಡ್ಕೊಳ್ಳೋದು ನಮ್ಮ ತಪ್ಪು ಅಂತ ನನ್ನ ಅನಿಸಿಕೆ ಧನ್ಯವಾದಗಳು